ನಮ್ಮ ದೊಡ್ಡ ಸಾಧನೆಗಳೆಂದರೆ ನಾನು ಮಹಿಳಾ ಸಮೀಕೆ ಒಕ್ಕೂಟದಲ್ಲಿ ಅಧ್ಯಕ್ಷಳಾಗಿದ್ದೇನೆ ಅದಕ್ಕಾಗಿ ನನಗೆ ಬಹಳ ಹೆಮ್ಮೆ ಇದೆ ಆದ್ದರಿಂದ ಮಹಿಳಾ ಒಕ್ಕೂಟ ಸದ ಅಧ್ಯಕ್ಷರಿಂದ ಬಹಳ ಅನೇಕ ಸಮಸ್ಯೆಗಳು ಬಗೆಹರಿಸಲು ನಮಗೆ ತುಂಬ ಇಷ್ಟ ಅದಕ್ಕೆ ಹೆಮ್ಮೆಯಾಗಿ ಹೆಮ್ಮೆಯಾಗುತ್ತೆ ಆದ್ದರಿಂದ ನಾನು ಬಹಳ ದೊಡ್ಡ ಮಟ್ಟಿಗೆ ಯಶಸ್ವಿಯಾಗಿದ್ದೆ ಜನಗಳ ಬಗ್ಗೆ ಅರಿವು ಮೂಡಿತು ಯಾವ ಯಾವ ಸಮಸ್ಯೆ ಬಂದರೆ ಯಾವ ಯಾವ ಸಮಸ್ಯೆಗೆ ಬಗೆಹರಿಸಬಹುದು ಎಂದು ನನಗೆ ಅರ್ಥವಾಯಿತು ಸಹ ಅರ್ಥವಾಗಿತ್ತು ಆದ್ದರಿಂದ ನಾನು ಹೆಮ್ಮೆ ಪಡ್ಬೇಕೆಂದ್ರೆ ಗ್ರಾಮ ಪಂಚಾಯತಿಯ ಅಧ್ಯಕ್ಷರ ಒಕ್ಕೂಟದಲ್ಲಿ ಸಹಾ ಕೆಲಸ ಮಾಡುತ್ತೇನೆ ಅದಕ್ಕಾಗಿ ನನ್ಗೆ ತುಂಬ ಹೆಮ್ಮೆಯಾಗ್ತಿದೆ ಮಹಿಳೆಯರಿಗೋಸ್ಕರ ನಾನು ಸಹಾಯ ಮಾಡೋದರಿಂದ ನನಗೆ ತುಂಬ ಇಷ್ಟವಾಗ್ತದೆ ಹೆಮ್ಮೆಯಾಗ್ತದೆ ಅದರಿಂದ ನನಗೆ ಬಹಳ ಸಂತೋಷವಾಗ್ತದೆ ಮತ್ತು ನಾನು ಎಷ್ಟರ ಮಟ್ಟಿಗೆ ಸಂಘಗಳು ಆಗಲಿ ಹಿಂಗೆ ಒಕ್ಕೂಟದಲ್ಲಿ ಯಾವುದೇ ಒಂದು ಸಾಧನೆ ಮಾಡಲು ನನಿಗೆ ಸಹಕರಿಸ್ತಾರೆ ಮಹಿಳೆಯರು ಹೆಣ್ಮಕ್ಕಳು ಅದರಿಂದ ನನಗೆ ಎಷ್ಟು ತುಂಬ ಹೆಮ್ಮೆ ಆಗ್ತದೆ